ನಮಸ್ತೆ ಮೇಡಮ್ ಹಾಂ ಹೌದು ಎಸ್ ಬಿ ಐ ಬ್ಯಾಂಕ್ ಮ್ಯಾನೇಜರ್ ಮಾತಾಡ್ತಾ ಇರೋದು ಹಾಂ ಹೌದು ಹಾಂ ಎಷ್ಟು ಬೇಕಿತ್ತು ಐದು ಲಕ್ಷ ಬೇಕಿತ್ತಾ ನೀವು ಏನು ವರ್ಕ್ ಮಾಡ್ತೀರಾ ಹೌದಾ ಡಾಕ್ಯುಮೆಂಟ್ಸ್ ಎಲ್ಲ ಇದೆಯಾ ಸರಿ ನಾಳೆ ಬೇರೆ ಬ್ಯಾಂಕ್ ಅಂತ ಹೇಳಿದರೆ ನೈನ್ ಪರ್ಸೆಂಟ್ ಇರುತ್ತೆ ಬಟ್ ನಮ್ಮಲ್ಲಿ ಇಂಟ್ರೆಸ್ಟ್ ಎಯ್ಟ್ ಪರ್ಸೆಂಟ್ ಇದೆ ನೀವು ಎಯ್ಟ್ ಪರ್ಸೆಂಟ್ಗೆ ಲೋನ್ ಅಪ್ಲೈ ಮಾಡ್ಬೌದು ನೀವೇನಾದ್ರೂ ಲೋನ್ ತಗೊಂಡು ನಮಗೆ ಲೋನನ್ನ ಇ ಎಮ್ ಐ ಕಟ್ಟಿಲ್ಲ ಅಂತ ಹೇಳಿದರೆ ನಾವು ಮನೆಗೆ ಬರ್ತೀವಿ ಅಂಡು ಡಾಕ್ಯೂಮೆಂಟ್ಸನ್ನ ನಾವು ಸೀಜ್ ಮಾಡ್ತೀವಿ ಸೊ ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡ್ಬನ್ನಿ ನಾನು ನಿಮಗೆ ವಾಟ್ಸೇಪಲ್ಲಿ ಶೇರ್ ಮಾಡ್ತೀನಿ ನೀವು ತಗೊಂಡ್ಬಂದ್ರೆ ನಾನು ನಿಮ್ಮ ಲೋನ್ ಅಪ್ಲೈ ಮಾಡ್ತೀನಿ ಆ್ಯಂಡ್ ಇನ್ನೊಂದು ಏನು ಗೊತ್ತಾ ನಿಮ್ಮ ಅಕೌಂಟಲ್ಲಿ ಏನಾದ್ರೂ ದುಡ್ಡು ಇದ್ದರೆ ನೀವು ಅದನ್ನು ಅಂದರೆ ಡೇಟ್ ಬಂದ ತಕ್ಷಣ ಅದು ಕಟ್ಟಾಗುತ್ತೆ ನೀವು ಪೇ ಮಾಡೋ ಹಾಗೆ ಇಲ್ಲ ಅಕೌಂಟಲ್ಲಿ ಇಟ್ಟುಕೊಂಡ್ರೆ ಸಾಕು ನಾವು ಕಟ್ ಮಾಡ್ಕೊತೀವಿ ನೀವು ಕಟ್ಟಿಲ್ಲ ಅಂತ ಹೇಳಿದರೆ ನಾವು ಸೀಜಿಗೆ ಬರ್ತೀವಿ ಆಯ್ತಾ ಹ್ಞೂ ನಾಳೆ ಬರ್ತೀರಾ ಅದೆಲ್ಲ ನಾಳೆಯೇ ಹೇಳ್ತೀನಿ ಬನ್ನಿ ಇವಾಗ ನನಗೆ ಸ್ವಲ್ಪ ಕೆಲಸ ಇದೆ ನೀವು ನಾಳೆ ಬಂದರೆ ನಾನು ಅಲ್ಲೇ ಹೇಳ್ತೀನಿ ನಿಮ್ಗೆ ಎಷ್ಟುಬೇಕು ಅಂತ ಹೇಳಿದಿರಿ ಫೈವ್ ಲ್ಯಾಕ್ಸಾ ಸ್ಟಾರ್ಟಿಂಗ್ ನಾವು ಟೂ ಲ್ಯಾಕ್ಸ್ ಕೊಡ್ತೀವಿ ನೀವು ಕರೆಕ್ಟಾಗಿ ಇ ಎಮ್ ಐ ಕಟ್ಟಿದ್ರೆ ಇನ್ನು ರಿಮೈನಿಂಗ್ ತ್ರೀ ಲ್ಯಾಕ್ಸ್ ಆಮೇಲೆ ಕೊಡ್ತೀವಿ ಫಿಫ್ಟೀನ್ ಡೇಸ್ ಬಿಟ್ಟು ಟೆನ್ ತರ್ಟಿ ಮೇಲೆ ಬನ್ನಿ ಓಕೆ ತ್ಯಾಂಕ್ ಯು